ಸಾಂಪ್ರದಾಯಿಕ ಸಂದರ್ಭದಲ್ಲಿ ನರ್ತಿಸಬೇಕಾದ್ರೆ ಜನರು ಸಾಂಪ್ರದಾಯಿಕವಾದಂತಹ ಉಡುಪುಗಳನ್ನೇ ಧರಿಸ್ತಾರೆ ಈಗ ಭರತನಾಟ್ಯ ಅಂತ ತಕೊಂಡ್ರೆ ಅದರ ಅದರಲ್ಲಿ ಅದಕ್ಕೆ ವಿಭಿನ್ನ ರೀತಿಯಾದಂತಹ ಸೀರೆಯಲ್ಲಿ ಹೋಳಿಸ್ಕೊಂಡಿರುವಂತಹ ಉಡುಪನ್ನು ಧರಿಸ್ತಾರೆ ಅದರ ಮೇಲೆ ಅವರು ಸೊಂಟದಪಟ್ಟಿ ಹಾಕ್ತಾರೆ ನೆಕ್ಲೇಸ್ಗಳನ್ನು ಹಾಕ್ತಾರೆ ಹಾಗೆ ದೊಡ್ಡ ದೊಡ್ಡ ಝುಮುಕಿ ಮಾಟಿ ಹಾಕ್ತಾರೆ ತಲೆಗೆ ಬೈತಲೆ ಬೊಟ್ಟು ಹಾಕ್ತಾರೆ ಹಾಗೆ ತಲೆಯಲ್ಲಿ ಸೂರ್ಯ ಚಂದ್ರನನ್ನು ಕಟ್ಕೊತಾರೆ ಬಳೆಗಳನ್ನು ಧರಿಸ್ತಾರೆ ಹಾಗೆ ಮುಖ್ಯವಾಗಿ ಅವರು ಕಾಲ್ಗೆಜ್ಜೆಯನ್ನು ಧರಿಸ್ತಾರೆ ಆ ಕಾಲ್ಗೆಜ್ಜೆಗೂ ಕೂಡ ಅವರು ವೇದಿಕೆಗೆ ಹಚ್ಚಿ ವೇದಿಕೆಗೆ ಹೋಗುವ ಮುಂಚೆ ಅದನ್ನು ನಮಸ್ಕರಿಸಿ ಕಾಲಿಗೆ ಕಟ್ಟಿಕೊಂಡು ನರ್ತಿಸೋದಕ್ಕೆ ಶುರು ಮಾಡ್ತಾರೆ ಈಗ ಯಕ್ಷಗಾನ ಅಂತ ತಗೊಂಡ್ರೆ ಯಕ್ಷಗಾನದಲ್ಲೂ ಅಷ್ಟೇ ಅವರ ಮುಖವರ್ಣಿಕೆ ಏನಿದೆ ಅವರ ಆಭರಣ ಮತ್ತು ಅವ್ರ ಮುಖವರ್ಣಿಕೆನೇ ಹೆಚ್ಚಿನ ಆದ್ಯತೆ ಇರುವಂತಹ ಉಡುಪು ಅದು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ತುಂಬ ಪ್ರಸಿದ್ಧವಾದ ಕಲೆ ಅಂದರೆ ಅದು ಯಕ್ಷಗಾನ ಯಕ್ಷಗಾನ ಪ್ರದರ್ಶನದಲ್ಲಿ ಆಭರಣ ಏನು ಮುಖದ ಮೇಕಪ್ ಮಾಡುವಂಥದ್ದು ಅವು ಅವುಗಳು ತುಂಬ ಅತ್ಯಗತ್ಯವಾಗಿರುತ್ತೆ ಅದಕ್ಕೆ ಅರ ಅನುಗುಣವಾಗಿ ಅವರು ಸ ಸರಳದಿಂದ ಅಲಂಕಾರಿಕ ವೇಷಭೂಷಣಗಳವರಗೇನು ಉಪ್ಯೋಗಿಸ್ತಾರೆ ಮ ಅಂದರೆ ಈಗ ಮುಖದ ಮೇಕಪ್ ಅಂತ ತಗೊಂಡ್ರೆ ಅವರು ಕೆಂಪು ಬಣ್ಣ ಹಚ್ಕೋತಾರೆ ಬಿಳಿ ಬಣ್ಣ ಹಚ್ಕೋತಾರೆ ಹಳದಿ ಹಸಿರು ಈ ರೀತಿ ಆಯಾ ಪಾತ್ರಕ್ಕೆ ತಕ್ಕಂತಹ ಬಣ್ಣಗಳನ್ನು ಹಚ್ಕೋತಾರೆ ಹಾಗೇ ವಸ್ತ್ರಗಳು ಕಪ್ಪು ಬಟ್ಟೆಯ ದಿನ ಕಪ್ಪು ಬಟ್ಟೆಯಿಂದ ಧರಿಸಿರೋವಂಥದ್ದು ಅದರಲ್ಲಿ ಚಿನ್ನದ ಉಣ್ಣೆಯ ಉನ್ ಚೆಂಡು ತರಹ ಅಲಂಕರಿಸಿ ಆ ವಸ್ತ್ರಗಳನ್ನು ಧರಿಸ್ಕೊತಾರೆ ಅದರಲ್ಲೂ ಕೂಡ ಹಿಮ್ಮೇಳ ಅಥವಾ ಮುಮ್ಮೇಳದ ಕಲಾವಿದರು ಅಂತ ತಗೊಂಡ್ರೆ ಅವರ ವೇಷಭೂಷಣಗಳಲ್ಲೂ ಕೂಡ ತುಂಬಾ ವ್ಯತ್ಯಾಸ ಇರತ್ತೆ ಅವರೂ ಕೂಡ ಬಳಸುವಂತಹ ಕಾಲ್ಗೆಜ್ಜೆ ಹೇಗಿರತ್ತೆ ಅಂತಂದರೆ ಅದನ್ನು ದಾರದಲ್ಲಿ ಪೋಣಿಸಿ ಕಟ್ಟಿಕೊಂಡಿರ್ತಾರೆ ಮತ್ತು ಅದರಲ್ಲಿ ಪ್ರಮುಖವಾಗಿ ಖಳನಟ ಮತ್ತು ರಾಜನ ಪಾತ್ರಕ್ಕೆ ಬಳಸೋವಂಥ ಕಿರೀಟ ಕೂಡ ತುಂಬಾ ವ್ಯತ್ಯಾಸದ್ದಾಗಿರತ್ತೆ ತುಂಬ ವಿಭಿನ್ನವಾಗಿರತ್ತೆ ಅದು ಬಿಟ್ಟರೆ ಇನ್ನು ಕೋಲಾಟ ಅಂತ ತಗೊಂಡ್ರೆ ಬಯಲು ಸೀಮೆಯಲ್ಲಿ ಕೋಲಾಟಕ್ಕೆ ಏನು ಮಾಡ್ಕೋತಾರೆ ಬಿಳಿಯ ಅಂಗಿ ಬಣ್ಣದ ಚಡ್ಡಿ ಹಾಕ್ಕೊಂಡು ತಲೆಗೆ ವಂತೆ ನಡುವಿಗೆ ಒಂದು ಬಣ್ಣದ ವಸ್ತ್ರವನ್ನು ಕಟ್ಕೋತಾರೆ ಹಾಗೆ ಅವರೂ ಕೂಡ ಕಾಲಿಗೆ ಗೆಜ್ಜೆಯನ್ನು ಹಾಕ್ಕೋತಾರೆ ಇನ್ನು ಉತ್ತರ ಕರ್ನಾಟಕದಲ್ಲೂ ಹಾಗೇನೆ ಅವರೂ ಕೂಡ ಅವ್ರೇನು ಮಾಡ್ತಾರೆ ಕಚ್ಚೆನ ಬಿಗ್ಗ್ಕೋತಾರೆ ಕೆಳಗಡೆಗೆ ತಲೆಗೆ ಟೋಪಿ ಹಾಕ್ಕೋತಾರೆ ಹಾಗೆ ನಡುವಿಗೆ ವಸ್ತ್ರವನ್ನು ಕಟ್ಕೋತಾರೆ ಕಾಲಿಗೆ ಕೂಡ ಗೆಜ್ಜೆಯನ್ನು ಕಟ್ಕೋತಾರೆ ಹೀಗೆ ಒಂದೊಂದು ಸಾಂಪ್ರದಾಯಿಕ ನೃತ್ಯಕ್ಕೆ ಅದರದ್ದೇ ಆದಂತಹ ಪ್ರತ್ಯೇಕವಾದಂತಹ ಉಡುಪುಗಳನ್ನು ಅವರು ಧರಿಸ್ತಾರೆ